ನನಗೆ ಬೈಕಲ್ಲಿ ಟ್ರಾವೆಲ್ ಮಾಡೋದಂತಂದರೆ ತುಂಬ ಇಷ್ಟ ನಾನು ನಮ್ಮ ಭಾರತದಲ್ಲಿ ಭೇಟಿ ನೀಡೋದು ಅಂತಂದರೆ ತಮಿಳ್ನಾಡಿಗೆ ಒಂದ್ಸಲ ಹೋಗಿದ್ದಿನಿ ಗೋಲ್ಡನ್ ಟೆಂಪಲ್ಗೆ ಬೈಕಲ್ಲಿ ಮತ್ತು ಇದರಲ್ಲಿ ಇಶಾ ಪೌಂಡೇಶನ್ಗೆ ಬೈಕಲ್ಲಿ ಹೋಗಿದ್ದಿನಿ ಬೈಕಲ್ಲಿ ನಂದಿ ಬೆಟ್ಟಕ್ಕೋಗಿದ್ದೀವಿ ಈ ಕಡೆ ಲಾಂಗ್ ಡ್ರೈವಲ್ಲು ಬಿಳಿಗಿರಿರಂಗನ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಈ ಎರಡಕ್ಕೂ ಬೈಕಲ್ಲೇ ಒಂದ್ಸಲ ಹೋಗಿದ್ದಿವಿ ಬೈಕಲ್ಲಿ ಒಂಥರ ತುಂಬ ಖುಷಿಯಾಗುತ್ತೆ ತುಂಬ ಫೀಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನನ್ಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಕ್ಕಿಂತಲೂ ಬೈಕಲ್ಲಿ ಒಂಥರ ಮಜ ಇರುತ್ತೆ ಅದಕ್ಕೆ ನಾವು ಫ್ರೆಂಡ್ಸು ನಾವೆಲ್ಲ ಬೈಕಲ್ಲಿ ಹೋಗ್ತಿವಿ ಆವಾಗಾವಾಗ ನಮ್ಗೆ ಬೇಕಾಗಿದ್ದ ನಮ್ಗೆ ಸ್ವಲ್ಪ್ ಜಾಗ್ದಲ್ಲಿ ನಾವು ನಿಲ್ಲಿಸ್ಬೋದು ಆ ವಾತಾವರಣವನ್ನ ಎಂಜಾಯ್ ಮಾಡ್ಬೋದು ಇದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ ಮನ್ಸಿಗೇನೋ ಒಂಥರ ಉಲ್ಲಾಸ ಹೊಸ ಹೊಸ ಪ್ರದೇಶಗಳಲ್ಲಿ ಆಹಾರವನ್ನು ಆಹಾರ ಒಂದು ರುಚಿಯನ್ನು ಕಾಣಲು ಕಾಣ್ಬೌದು ಆಹಾರ ರುಚಿಯನ್ನು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಆಹಾರ ಪ ಇರುತ್ತೆ ಆಹಾರವನ್ನು ನಾವು ಟೇಸ್ಟ್ ಮಾಡ್ಬೌದು ಅಲ್ಲಿ ಸಿಗೋವಂತಹ ರುಚಿ ನಮ್ಮ ಕಡೆ ರುಚಿ ಹೇಗೆ ಅನ್ನೋದನ್ನು ಒಂದು ಭಾವನೆಯಲ್ಲಿ ತಿಳ್ಕೊಣ್ಬೌದು ಇನ್ನು ಪ್ರಸ್ತುತ ಮುಂದಿನ ದಿನಗಳಲ್ಲಿ ಲಡಾಖ್ ಲೆ ಮತ್ತು ಲಡಾಖ್ ದೂರ ಟ್ರಾವೆಲ್ ಹ್ಞೂ ದಕ್ಷಿಣ ಕನ್ನಡ ಈ ಕಡೆ ನಮ್ಮ ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಬೈಕಲ್ಲೇ ಹೋಗ್ಬೇಕನ್ನೋ ಒಂದು ಆಸೆ ಇದೆ ಮುಂದಿನ ದಿನಗಳಲ್ಲಿ ಇದಕ್ ಹೋಗ್ಬೇಕು ಅಂತ ಅನ್ಕೊಂಡಿದಿನಿ ಹಿಮಾಲಬ್ ಹಿಮಾಲಯ ಬೈಕು ಇಲ್ಲ ರಾಯಲ್ ಎನ್ಫೀಲ್ಡ್ ಇಲ್ಲ ಹೀರೋ ಎಕ್ಸ್ಪ್ರೋ ಈ ಮೂರು ಬೈಕಲ್ಲಿ ಯಾವುದಾದ್ರು ಒಂದು ಪರ್ಚೇಸ್ ಮಾಡಿದ್ನ ಮಾಡಿದ ನಂತರ ದೂರ ಲಾಂಗ್ ಡ್ರೈವಲ್ಲಿ ಹೋಗ್ಬೇಕಂತ ಆಸೆ ಪಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಖಂಡಿತ್ವಾಗ್ಲು ಹೋಗೇ ಹೋಗ್ತಿನಿ ಇದರಲ್ಲೇನೋ ಒಂಥರ ಖುಷಿ ಸಿಗುತ್ತೆ ಮನ್ಸಿಗೆ ಬೈಕ್ ಟ್ರಾವೆಲಿಂಗ್ ಅಂತಂದರೆ ನನ್ಗೆ ತುಂಬ ಇಷ್ಟ ಇವು ನನ್ನ ಹವ್ಯಾಸ ಹಾಂ ಹೌದು ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತಿನಿ ಬಯಸ್ತಿನಿ